ನಮ್ಮ ಕರ್ನಾಟಕ ರಾಜ್ಯದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ನಮ್ಮ ರಾಜ್ಯದ ಪ್ರತಿಯೊಂದು ಜಿಲ್ಲೆಯಲ್ಲೂ ಒಂದೊಂದು ಸ್ ದೇವಸ್ಥಾನ ಒನ್ನೊಂದು ಸ್ಮಾರಕ ಇದವೆ ಉದಾಹರಣೆಗೆ ನಮ್ಮ ಕರ್ನಾಟಕದಲ್ಲಿ ಮೈಸೂರು ಬೀದರ್ ಬಾದಾಮಿ ಬೇಲೂರು ಐಹೊಳೆ ಪಟ್ಟದಕಲ್ಲು ಶ್ರವಣ ಬೆಳಗೊಳ ಶ್ರೀರಂಗಪಟ್ಟಣ ಇದರಲ್ಲಿ ಇವೆಲ್ಲ ಐತಿಹಾಸಿಕ ಸ್ಥಳಗಳಲ್ಲಿ ರ ಅದರದ್ದೇ ಆದ ಒಂದು ವಿಶೇಷತೆನ್ನ ಆ ಜಿಲ್ಲೆಗಳು ಹೊಂದಿವೆ ಐತಿಹಾಸಿಕ ಸ್ಥಳಗಳಲ್ಲಿ ನಾವು ಬಂದರೆ ಹಂಪಿ ಹಳೆಬೀಡು ಟಿಪ್ಪು ಅರಮನೆ ಗೋಲ್ ಗುಂಬಝ್ ಲಾಲ್ಬಾಗ್ ಇವೆಲ್ಲ ನಮ್ಮ ಐತಿಹಾಸಿಕ ಸ್ಥಳಗಳು ನಾವು ಇದರಿಂದ ತುಂಬ ವಿಷಯವನ್ನ ಕಲಿಬೋದು ಇವೆಲ್ಲ ನಮ್ಮ ಪುರಾತನ ಕಾಲದ ತುಂಬ ವಿಷಯಗಳನ್ನು ಇವೆಲ್ಲದ್ರಲ್ಲಿ ಇವೆಲ್ಲದ್ರಲ್ಲಿ